ನನ್ನ ಪ್ರಕಾರ ಹೇಳೋದಾದರೆ ಯುವ ಜನರು ಸಾಂಸ್ಕೃತಿಕ ಪದ್ದತಿಗಳನ್ನು ಇತ್ತೀಚೆಗೆ ಅನುಸರಿಸೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತಲೇ ಹೇಳ್ಬೌದು ನಮ್ಮ ಸಾಂಸ್ಕೃತಿಕ ಮೌಲ್ಯಗಳು ಒಂದು ನೆಲೆ ಕಳ್ಕೊಳ್ತಾ ಇದೆ ಅಂತ ಹೇಳ್ಬೌದು ಅಂದರೆ ಪೂರ್ಣವಾಗಿ ನೆಲೆ ಕಳ್ಕೊಂಡಿಲ್ಲ ಇನ್ನು ಮುಂದೆ ಕಳ್ಕೊಳ್ಳುವಂಥ ಎಲ್ಲ ಒಂದು ಒಂದು ದೃಷ್ಟಿ ನನಗಿದೆ ಅನ್ನುವಂಥದ್ದು ಹೇಳ್ಬೌದು ಅಂದ್ರೆ ಇದ್ರ ಬಗ್ಗೆ ಏನು ಅಭಿಪ್ರಾಯ ಅಂತ ಹೇಳಿದರೆ ಒಂದು ಒಂದು ವ್ಯಕ್ತಿ ಇನ್ನೊಂದು ಸಾಂಸ್ಕೃತಿಕ ಪದ್ಧತಿಗೆ ಮಾರುಹೋಗುವಂಥದ್ದು ಅಂದರೆ ಮಾರುಹೋಗಿ ಅದಕ್ಕೆ ಒಂದು ಅಟ್ರಾಕ್ಷನ್ ಅಂತ ಏನು ಹೇಳ್ತಿವಿ ಅದಕ್ಕೆ ಅಟ್ರಾಕ್ಟ್ ಆಗಿ ಆ ಒಂದು ಪದ್ಧತಿಯನ್ನ ಅನುಸರಿಸ್ಟಾ ಇರ್ವುದು ಇರೋದನ್ನು ನಾವು ಇತ್ತೀಚೆಗೆ ತುಂಬ ನಮ್ಮ ಪ್ರದೇಶಗಳಲ್ಲೇ ನೋಡ್ತಿದ್ದೇವೆ ಆ ವ್ಯಕ್ತಿ ಒಂದು ಯುವ ಒಂದು ಯೌವನದಲ್ಲಿ ಇರುವಂಥ ವ್ಯಕ್ತಿಗೆ ಅಟ್ರಾಕ್ಷನ್ ಆಗುವಂಥದ್ದು ಸಹಜ ಅದನ್ನು ಅವನು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಮ್ಮ ಪದ್ಧತಿಯನ್ನು ಅನುಸರಿಸಬೇಕು ನಮ್ಮ ಪದ್ಧತಿಗೆ ಮಾರುಹೋಗಿ ನಮ್ಮ ಪದ್ಧತಿಯ ಒಂದು ಇತಿಹಾಸವನ್ನು ತಿಳ್ಕೊಂಡಾಗ ಅವನಿಗೆ ನಮ್ಮ ಪದ್ದತಿಯ ಮೇಲೆಯೇ ಒಂದು ಗೌರವ ಬರುವಂಥದ್ದು ಮತ್ತು ಅವನು ಆ ಪದ್ಧತಿಯನ್ನು ಒಂದು ಫಾಲೋ ಅಪ್ ಮಾಡ್ಬೌದು ಅನ್ನುವಂತಹ ಭಾವನೆ ನನಗಿದೆ